ಪ್ರಸ್ತುತ ಸಂದರ್ಭದಲ್ಲಿ ಹೆಚ್ಚಿನ ಜನರನ್ನು ತಲುಪುವ ಮತ್ತು ಜಾಹಿರಾತಿನ ಮಾರ್ಗಗಳು ಯಾವುದೆಂದರೇ ಟಿವಿ ಮೊಬೈಲ್ ಫೋನ್ ಸೋಷ್ಯಲ್ ಮೀಡ್ಯಾ ಅದರಿಂದ ಎಲ್ಲ ತುಂಬ ಜನರಿಗೆ ತಲುಪಿಸ್ಬಹುದು ಜಾಹಿರಾತುಗಳನ್ನು ಹಾಗೂ ಜಾಹಿರಾತಿನ ಬಗ್ಗೆ ಹೇಳಬೇಕಂದ್ರೇ ತುಂಬ ಆ್ಯಡ್ಸ್ ಇದೆ ಅಂದರೆ ಟೈಡ್ ಟೈಡ್ ವಾಶಿಂಗ್ ಪೌಡರ್ ಮತ್ತು ಡೈರಿ ಮಿಲ್ಕಿದು ಆ್ಯಡಿದೆ ಚೊಕ್ಲೇಟ್ ಆಮೇಲೇ ಹ್ಞೂ ಈ ಥರ ತುಂಬ ಇದೆ ಅಂದರೆ ಬೇರೇ ಯಾವುದಂದ್ರೇ ಅಮೆಝಾನಿದು ಆಗ್ಬೋದು ಆ್ಯಡ್ಸ್ ಸೋಷ್ಯಲ್ ಮೀಡ್ಯಾದೆಲ್ಲ ಬರ್ತದೆ ಯೂಟೂಬಲ್ಲೇ ತುಂಬ ಬರ್ತಾ ಇರ್ತದೆ ಆ್ಯಡ್ಸ್ ಹಾಗೆ ಅದೆ ಅಂದರೆ ಅಷ್ಟೆ